ಹಾಂ ಹೇಳಿ ಹಾಂ ಮೇಡಮ್ ಹೇಳಿ ಹಾಂ ಮ್ಯಾಮ್ ನಿಮ್ಗೆ ಯಾವುದ್ರಲ್ಲಿ ಬೇಕು ವೆಜ್ ಬೇಕಾ ನಾನ್ವೆಜ್ ಬೇಕಾ ನಾನ್ವೆಜ್ ನಾನ್ವೆಜ್ಜಲ್ಲಿ ಯಾವ್ದು ಬೇಕು ಚಿಕನ್ ಮೀನು ಮೊಟ್ಟೆ ಚಿಕನ್ದ್ರಲ್ಲಿ ಯಾವ್ದು ಬೇಕು ನಿಮ್ಗೆ ಯಾವ್ದು ಇಷ್ಟ ಹೇಳಿ ಚಿಕನ್ ಬಿರ್ಯಾನಿ ಇದೆ ಮ್ಯಾಮು ಚಿಕನ್ ಕಬಾಬ್ ಇದೆ ಚಿಕನ್ ಸುಕ್ಕ ಇದೆ ಪರೋಟ ಚಿಕನ್ ಇದೆ ಯಾವುದಿದೆ ಯಾವ್ದು ಬೇಕು ಯಾವ್ದು ಮ್ಯಾಮು ಚಿಕನ್ ಚಿಲ್ಲೀ

ಹಾಂ ಹಾಂ ಮತ್ತೆ ಕೋಲ್ಡ್ ಡ್ರಿಂಕ್ಸ್ ಏನಾದರೂ ಕೋಲ್ಡ್ ಬೇಕಾ ಮ್ಯಾಮ್ ಸ್ಪ್ರೈಟಾ ಮತ್ತೇನಾದರೂ ಬೇಕಾ ಮ್ಯಾಮ್ ಸ್ವೀಟ್ ಗುಲಾಬ್ ಜಾಮೂನ್ ಇದೆ ಜಿಲೇಬಿ ಇದೆ ಯಾವ್ದು ಬೇಕು ಮ್ಯಾಮ್ ತುಂಬ ಇದೆ ನಿಮ್ಗೆ ಯಾವ್ದು ಇದೆ ಹೇಳಿ ಹಾಂ ರಸ್ಮಲಾಯ್ ಇದೆ ಮ್ಯಾಮ್ ಹಾಂ ಹಾಂ ಆಯಿತು ಮ್ಯಾಮ್ ಮತ್ತೇನಾದರೂ ಬೇಕಾ ಮ್ಯಾಮ್ ನಿಮಗೆ ಹಾಂ ಹಾಂ ಮ್ಯಾಮ್ ಆಯಿತು ಮ್ಯಾಮ್ ಕಳ್ಸ್ತೀವಿ ಮ್ಯಾಮ್